ನಮ್ಮ ಪ್ರದೇಶಗಳ ಆಸ್ಪತ್ರೆಗಳಲ್ಲಿ ಜನ ಜಂಗುಳಿಯ ಕಾಯುವಿಕೆ ಸಮಯ ಇರುವುದು ಸತ್ಯ ಏಕೆಂದರೆ ಇಲ್ಲಿ ಉಚಿತನ್ ಸೌಲಭ್ಯಗಳೆಂದರೆ ಈ ಜನ ಯಾವುದನ್ನು ಬಿಡುವುದಿಲ್ಲ ಹಾಗಾಗಿ ಉಚಿತ ಆಸ್ಪತ್ರೆಗಳಲ್ಲಿ ಉಚಿತ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವಿವಿಧ ರೀ ವಿವಿಧ ಹಳ್ಳಿಗಳಿಂದ ಜನರು ಮುಗಿಬೀಳುತ್ತಾರೆ ಯಾಕೆಂದರೆ ಬಡವರು ಬಲ್ಲಿದರಿಗೆ ಹಣ ನೀಡಿಕೊಂಡು ಚಿಕಿತ್ಸೆ ಪಡೆಯಲು ತುಂಬಾ ಕಷ್ಟಕರವಾಗಿರುತ್ತದೆ ಅರೋಗ್ಯ ಹದಗೆಟ್ಟಾಗ ಆಸ್ಪತ್ರೆಗಳು ಅನಿವಾರ್ಯ ಅದರಿಂದಾಗಿ ಉಚಿತ ಸೌಲಭ್ಯಗಳನ್ನು ನೀಡುವ ಆಸ್ಪತ್ರೆಗಳಲ್ಲಿ ಜನ ಜಂಗುಳಿ ಕಾಯುವಿಕೆಯು ಸಮಯ ಇರುವುದು ತುಂಬಾ ಸಾಮಾನ್ಯ ಇದು ನಾನು ಸು ತುಂಬಾ ಸಲ ನೋಡಿದ್ದೇನೆ ಸರಕಾರಿ ಆಸ್ಪತ್ರೆಗಳಲ್ಲಿ ಸೌಲಭ್ಯಗಳು ಸರಿಯಾಗಿ ದೊರಕದಿದ್ದರು ಜನರ ಆರೋಗ್ಯ ಹದಗೆಟ್ಟಾಗ ಬಡವರು ಬಲ್ಲಿದರಿಗೆ ಹಣ ನೀಡಿಕೊಂಡು ಚಿಕೆತ್ಸೆ ಪಡೆಯಲು ಕಷ್ಟವಾದಾಗ ಸರ್ವೇಸಾಮಾನ್ಯ ಉಚಿತ ಚಿಕೆತ್ಸೆ ಅಡಿಯೇ ಜನರು ಸಾಗುತ್ತಾರೆ ಇದರ ಈ ಸಮಸ್ಯೆಗಳು ಜನರು ದಿನಾಗಲು ಎದುರಿಸುತ್ತಿದ್ದಾರೆ ಸರಕಾರಿ ಆಸ್ಪತ್ರೆಗಳಿಂದಲ್ಲಿ ಅಷ್ಟೇ ಅಲ್ಲ ಖಾಸಗಿ ಆಸ್ಪತ್ರೆಗಳಲ್ಲೂ ವೈದ್ಯಕೀಯ ವೈದ್ಯರ ಕೈಗುಣ ಚೊಲ್ಲ ಚಲೋ ಇದ್ದರೆ ಅಲ್ಲಿ ಸರ್ವೇಸಾಮಾನ್ಯ ಜನರ ಜಂಗುಳಿ ಕಾಯುವಿಕೆ ಸರ್ವೇಸಾಮಾನ್ಯ ಏಕೆಂದರೆ ವೈದ್ಯಕೀಯ ವೈದ್ಯರ ಕೈಗುಣಗಳು ಸರಿ ಚಲೋ ಇದ್ದರೆ ಅವರು ಆ ಜಾಗದಲ್ಲಿ ಆಸ್ಪತ್ರೆಗಳಲ್ಲಿ ಬಹಳ ಜನ ನಿಂತ್ಕೊಳ್ಳುವುದು ಸರ್ವೇಸಾಮಾನ್ಯ ಅದು ಆದರೆ ಇದರಿಂದ ಕೆಲ್ವಾ ಕೆಲವು ರೋಗಿಗಳಿಗೆ ನಿಂತುಕೊಳ್ಳಲು ಕಾಯುಕೆ ಸಾಧ್ಯನೇ ಆಗುದಿಲ್ಲ ಆಗ ಆ ಸಂದರ್ಭದಲ್ಲಿ ಏನಾಗ್ತದಂದರೆ ಅವ್ರೀವ ತುಂಬ ಅಂದರೆ ನಿಂತ್ಕೊಳ್ಳಲು ಆಗುವುದಿಲ್ಲ ತಲೆ ತಿರ್ಗ್ಬಿದ್ದು ಹೋಗೋದು ಅಥ್ವ ಏನೋ ಒಂದು ಶುಗರು ಸಕ್ಕರೆ ಕಾಯಿಲೆ ಇದ್ದವರಿಗೆ ಮತ್ತು ಬೀಪ್ ಈ ಬಿ ಪಿ ಇದ್ದವರಿಗೆ ಆವಾಗ ತುಂಬಾ ಕಷ್ಟ ಆಗ್ತದ ಆವಾಗ ಏನು ಮಾಡಬೇಕು ಅಂದರೆ ಆ ಸಂದರ್ಭಗಳಲ್ಲಿ ಅವ್ರಿಗೆ ಕುಳಿತುಕೊಳ್ಳಲು ಒಂದು ವ್ಯವಸ್ಥೆ ಮಾಡ್ಬೋದು ಅಂದರೆ ಕಾಯುವಿಕೆ ಇದ್ದಾಗ ಕುಳಿತುಕೊಳ್ಳಲು ಒಂದು ವ್ಯವಸ್ಥೆ ಮಾಡ್ಬೋದು ಅಥ್ವಾ ನೀರಿನ ಸಾ ನೀರಿನ ಒಂದು ಸೌಲಭ್ಯವನ್ನ ಒದಗ್ಸ್ಬೋದು ತುರ್ತು ಚಿಕಿತ್ಸೆಗೆ ಏನಾದರು ಬೇಕಾದರೆ ಅದನ್ನ ಅಲ್ಲಿ ಮಾಡಿಡೋದು ಈ ಥರ ಮಾಡಬೇಕು ಈ ಥರ ಸಮ ಈ ಥರ ಒಂದು ಸಮಸ್ಯೆಗಳಿಗೆ ಪರಿಣಾಮನ್ ಪರಿಣಾಮ ಏನು ಆಗ್ತದಂದರೆ ಈ ಥರ ಸಮಸ್ಯೆಯಿಂದ ಜನ ಸಿಕ್ಕಾಪಟ್ಟೆ ನಿಂತ್ಕೊಳ್ಳುದರಿಂದ ಆ ಸ್ ಪ್ರದೇಶಗ ಆ ಇದರೊಳಗಡೆ ಇರುವ ಒಂದು ಭಾಳ ಒಂದು ತೊಂದರೆಗೆ ಒಳಗಾದ ಒಂದು ರೋಗಿಗಳಿಗೆ ತೊಂದರೆ ಆಗುದು ಅಂದರೆ ಕೆಲವೊಂದು ಹೃದಯ ಸಮಸ್ಯೆ ಉನ್ ಇರುವ ಒಂದು ರೋಗಿಗಳು ಬಂದಿರ್ತಾರೆ ಅವರಿಗೆ ಆತ ಸಂದರ್ಭದಲ್ಲಿ ಜನ ಜಂಗುಳಿಯಲ್ಲಿ ಕಿ ಅಂದರೆ ಒಂದು ಬಹಳ ನಿಶಬ್ದದಿಂದ ಅವರಿಗೆ ತೊಂದರೆ ಆಗುದು ಈ ಥರ ಎಲ್ಲಾ ಆಗ್ತದೆ ಕೆಲವೊಬ್ಬರಿಗೆ ಸುಸ್ತಾಗಿ ಮೂರ್ಚೆ ಹೋಗುವುದು ಈ ಥರ ಎಲ್ಲಾ ಆಗ್ತಾರೆ ಆ ಸಂದರ್ಭಗಳಲ್ಲಿ ಜನರಿಗೆ ಒಂದು ಸ್ ಕುಳಿತುಕೊಳ್ಳಲು ಒಂದು ವ್ಯವಸ್ಥೆ ಇರ್ಬೋದು ನೀರಿನ ಒಂದು ವ್ಯವಸ್ಥೆ ಇರ್ಬೋದು ಏನಾದರು ಒಂದು ಮಾಡುದರಿಂದ ಆ ಸ್ ಆ ಸಂದರ್ಭದಲ್ಲಿ ಒಂದು ಕಾಯುವಿಕೆಯ ಒಂದು ಗ ಸಮಯ ಏನು ಇರ್ತದೆ ಸ್ವಲ್ಪ ಅರಾಮಾಗಿ ಮಾಡ್ಕೊಬೋದು ಅಂತ ಮತ್ತು ವೈದ್ಯರು ತಮ್ಮ ಸಮಯಗಳನ್ನ ಸ್ವಲ್ಪ ಜಾಸ್ತಿ ವಿಸ್ತರಿಸಿಕೊಳ್ಬೇಕು ಅಂದರೆ ಇವಾಗ ವೈದ್ಯರು ಅಷ್ಟೇ ಸಮಯದಲ್ಲಿ ವ ಚಿಕಿತ್ಸೆ ನೀಡ್ತಾರಂತ ಇದ್ದಾಗ ಅಷ್ಟೇ ಸಮಯದಲ್ಲಿ ಎಲ್ಲೆ ಹೋಗೋದಂದ್ರ ಕಷ್ಟ ಆಗ್ತದೆ ಅವಾಗ ಸ್ವಲ್ಪ ಸಮಯ ಜಾಸ್ತಿ ವೈದ್ಯರು ತಮ್ಮ ವೈದ್ಯಕೀಯ ಈ ಒಂದು ಸಮಯವನ್ನ ಜಾಸ್ತಿ ಮಾಡ್ಕೊಳ್ಳುದು ಈ ಥರ ಮಾಡಬೇಕು ಹಾಗೆ ಸಮಸ್ಯೆಗಳಿಗೆ ಪರಿಣಾಮ ಏನಂತ ಹೇಳ್ದ್ರೆ ಪರಿಣಾಮದೆ ಈ ಸಮ್ ಈ ಸಮಸ್ಯೆಗಳ ಪರಿಣಾಮದಿಂದ ಅದೇ ಜನಗಳಿಗೆ ತುಂಬ ತೊಂದರೆ ಆಗುವಂಥದ್ದು ಅಥ್ವ ಬೇರೆ ಒಂದು ಊರಿಂದ ಬಂದ ಜನರಿಗೆ ಅಲ್ಲಿ ಮನೆಗೆ ಹೋಗುವಾಗ ಬಸ್ ಸಿಗದೇ ಇರುವಂಥದ್ದು ಈ ಥರ ಎಲ್ಲ ಸಮಸ್ಯೆ ಆದಾಗ ಸ್ವಲ್ಪ ಜನ್ರಿಗೆ ಸ್ವಲ್ಪ ಅಂತಲ್ಲ ಭಾಳಾನೆ ಕಷ್ಟ ಆಗ್ತದೆ ಯಾಕೆಂದರೆ ಬೇರೆ ಬೇರೆ ಸಮಯಗಳಲ್ಲಿ ಬಸ್ ಇಲ್ಲದೇ ಇರುವಂಥದ್ದು ದೂರ ಹಬ್ ದೂರ ದೂರ ಹಳ್ಳಿಯಿಂದ ಬಂದ ಜನರಿಗೆ ಸ್ವಲ್ಪ ಕಷ್ಟ ಆಗುವಂಥದ್ದು ಈ ಥರ ಎಲ್ಲ ಆದಾಗ ಜನರು ಸರ್ವೇಸಾಮಾನ್ಯ ತೊಂದರೆಗೆ ಒಳಗಾಗ್ತಾರೆ ಮತ್ತು ವಯಸ್ಸಾದವರಿಗೆಲ್ಲ ನಿಂತ್ಕೊಳ್ಳಲ್ಲಿಕ್ಕೆ ತೊಂದರೆ ಆದಾಗ ಅವರಿಗೆನು ತುಂಬ ಕಷ್ಟ ಆಗ್ತದೆ ಈ ರೀತಿಯಲ್ಲಿ ವಿವಿಧ ರೀತಿಯ ಸಮಸ್ಯೆ ಇರ್ತದೆ ಅದರ ಪರಿಣಾಮ ಜನರ ಮೇಲೆ ಮತ್ತು ಆರೋಗ್ಯ ಹದಗೆಡುವುದು ಈ ಥರ ಆಗ್ತದೆ ಅದಕ್ಕೆ ಸ್ವಲ್ಪ ಕುಳಿತುಕೊಳ್ಳಲು ವ್ಯವಸ್ಥೆ ಇರ್ಬೋದು ವೈದ್ಯಕೀಯ ಸಮಯವನ್ನ ಸ್ವಲ್ಪ ವೈದ್ಯರು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳುವುದು ಅಥ್ವ ಬೇರೆ ಬೇರೆ ಕಡೆಗಳಲ್ಲಿ ಹತ್ತಿರ ಹ ಬೇರೆ ಹಳ್ಳಿಗಳಲ್ಲಿ ಹತ್ ಒಂದು ವೈದ್ಯ ಆಸ್ಪತ್ರೆಯನ್ನ ಒಂದು ಸ್ಥಾಪಿಸುವುದು ಅಲ್ಲಿನೇ ಉತ್ತಮ ಗುಣಮಟ್ಟವಾದ ಒಂದು ಆಸ್ಪ ವೈದ್ಯಕೀಯ ಚಿಕೆತ್ಸೆಯನ್ನು ನೀಡುದು ಈ ರೀತಿಯಲ್ಲಿ ಮಾಡ್ಬೋದು